ನಾವು ತೋಟಗಾರಿಕೆಯಲ್ಲಿ ಉಪಯೋಗಿಸುವ ಸಲೆಕರಣೆಗಳು ಸಲಾಕೆ ಕೊಡಲಿ ಕುಡುಗೋಲು ನೇಗಿಲು ಕುರ್ಜಿಗಿ ಬುಟ್ಟಿ ಕುಂಟೆ ರಂಟೆ ಟೆರರು ಸಾಕಷ್ಟು ಸಲೆಕರಣೆಗಳನ್ನು ಬಳಸುತ್ತೇವೆ ಉದಾಹರಣೆ ಸಲಾಕೆ ಈ ಸಲಾಕೆಯು ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಉಪಯೋಗಿಸಲ್ಪುಡವಂತಹ ಸಲಕರಣೆ ರೈತರಿಗೆ ಒಂದು ಅಚ್ಚುಮೆಚ್ಚಿನ ಮತ್ತು ಬಹು ಉಪಯುಕ್ತವಾದಂತಹ ಸಲೆಕರಣೆ ಆಗಿದೆ ಸಲಾಕೆಯಿಂದನೆ ತೋಟಗಾರಿಕೆ ಕೆಲಸ ನಡೆಯುತ್ತೆ ಉದಾಹರ್ಣೆ ಸಸ್ಯಗಳಿಗೆ ಬೆಳೆಗಳಿಗೆ ನೀರು ಹಾಯಿಸಲು ಸಲಾಕೆ ಬಹಳ ಮಹತ್ತ್ವವಾದದ್ದು ಬೀಜ ಹಾಕಿದ ನಂತರ ಬೀಜವು ಮೊಳಕೆ ಆಗುತ್ತದೆ ಮೊಳಕೆಯಾದ ನಂತರ ಚಿಕ್ಕ ಸಸಿಯಾಗಿ ಬೆಳೆಯುತ್ತದೆ ಆ ಚಿಕ್ಕ ಸಸ್ಯಗಳಿಗೆ ಹದಿನೈದು ದಿನಗಳಿಗೊಮ್ಮೆ ನೀರು ಹಾಯ್ಸಬೇಕಾಗುತ್ತದೆ ಹಾಗಾಗಿ ಆ ನೀರು ಹಾಯಿಸಲು ರೈತರು ಬಳಸುವಂಥ ಪ್ರಮುಖವಾದಂಥ ಸಾಧನ ಯಾವುದಪ್ಪ ಅಂದ್ರೆ ಸಲಾಕೆ ಅದು ಆಡುಭಾಷೆಯಲ್ಲಿ ಅಂತ ಕರಿತೇವೆ ಮಣ್ಣನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕುವಂಥ ಸಲಾಕೆ ನೆಲವನ್ನು ಅಯ್ಯು ಅಗೀಲಿಕ್ಕೆ ಗುಡ್ಡೆ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ನೀರು ಹಾಯ್ಸ್ಲಿಕ್ಕೆ ಕಟಾವು ಮಾಡಲಿಕ್ಕೆ ಅತಿ ಹೆಚ್ಚು ರೈತರು ಬಳಸುವಂತಹ ಒಂದು ಸಲಕರಣೆ ಸಲಾಕೆಯಾಗಿದೆ ಹಾಗಾಗಿ ರೈತರ ಒಂದು ಉತ್ತಮವಾದಂತಹ ಸಾಧನ ಯಾವುದಪ್ಪ ಅಂದ್ರೆ ಸಲಾಕೆ ಅಂತ ಕರಿತೀವಿ ಹಾಗೆ ಇನ್ನೂ ಮುಂದೆ ನಾವು ನೋಡುವಂಥ ಸಲಕರಣೆಗಳು ಯಾವಪ್ಪ ಅಂದ್ರೆ ತೋಟಗಾರಿಕೆಯಲ್ಲಿ ಬಳಸುವಂಥವು ಕುರ್ಜಿಗಿ ಕುರ್ಜಿಗಿಯನ್ನು ರೈತರು ಅತಿ ಹೆಚ್ಚು ತೋಟಗಾರಿಕೆಯಲ್ಲಿ ಬಳಸುವಂತಹ ಸಾಧನವಾಗಿದೆ ಉದಾಹರಣೆ ಹೇಳಬೇಕಂದ್ರೆ ತೋಟಗಾರಿಕೆಯಲ್ಲಿ ಬೆಳೆಗಳ ಮಧ್ಯೆ ಕಸ ಅಂದ್ರೆ ಕಳೆ ಅಂತ ಕರಿತೀವಿ ಅದು ಎಲ್ಲಿಯಾದ್ರೂ ಮೂಡಿ ಬಂತಪ್ಪ ಅಂದ್ರ ಅದನ್ನು ತೆಗೀಲಿಕ್ಕೆ ರೈತ ಮಹಿಳೆಯರು ಅಥ್ವಾ ರೈತರು ಆ ಕುರ್ಜಿಗಿಯನ್ನು ಬಳಸಿ ಆ ಕಸವನ್ನು ತೆಗೆಯುತ್ತಾರೆ ಅಥ್ವಾ ಆ ಕಸವನ್ನು ಕಳೆಯನ್ನು ಕಟಾವು ಮಾಡುತ್ತಾರೆ ಅತಿ ಬೇಗ ಬೇಗನೆ ಕಳೆಯನ್ನು ತೆಗೆಯುವಂಥ ಸಾಧನ ಕುರ್ಜಿಗಿ ಅಂತ ಕರೀತೀವಿ ಹಾಗಾಗಿ ರೈತ ಮಹಿಳೆಯರು ಆ ಒಂದು ಕುರ್ಜಿಗಿಯಿಂದ ಬೆಳೆಯ ಮಧ್ಯದಲ್ಲಿರುವಂತಹ ಕಳೆಯನ್ನು ಹಾಗೂ ಇತರೆ ಕಸವನ್ನು ಬೇರೆ ಬೇರೆ ಬೇರೆ ಬೇರೆ ಒಂದು ಕೆಲಸಗಳಿಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಕುರ್ಜಿಗಿಯನ್ನು ಬಳಸುತ್ತಾರೆ ಹಾಗಾಗಿ ಇದೂ ಕೂಡ ತೋಟಗಾರಿಕೆಯಲ್ಲಿ ಬಳಸುವಂಥ ಉತ್ತಮವಾದಂತಹ ಒಂದು ಸಲಕರಣೆ ಆಗಿದೆ ವೀಕ್ಷಕರೇ ಇನ್ನೂ ಮುಂದುವರ್ದು ಬಳಸುವಂಥ ಸಾದನಗಳು ಯಾವುವಪ್ಪ ಅಂದ್ರೆ ಗುದ್ದಲಿ ಗುದ್ದಲಿಯೂ ಕೂಡ ರೈತರು ತೋಟ್ಗಾರಿಕೆಯಲ್ಲಿ ಅತಿ ಹೆಚ್ಚು ಬಳಸುವಂಥ ಸಾಧನವಾಗಿದೆ ಗುಂಡಿಯನ್ನು ತೆಗೆಯಲು ಬಾವೀನು ತೆಗೆಯಲು ಮತ್ತು ವ ಮಣ್ಣನ್ನು ಅಗಿಯಲು ಅಥವಾ ಯ ಬೇರೆ ಬೇರೆ ಒಂದು ಕುಣಿಯನ್ನು ಅಗಿಯಲು ಅಥ್ವಾ ರೈತರು ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಈ ರೀತಿಯಾದಂತಹ ಆ ಒಂದು ಗುದ್ದಲಿಯನ್ನು ನಾವು ಬಳಸುತ್ತೇವೆ ಉದಾಹರ್ಣೆ ತೋಟಗಾರಿಕೆಯಲ್ಲಿ ಅಲ್ಲೊಂದು ಅಲ್ಲೊಂದು ಗಿಡ ಮರಗಳನ್ನು ಹಚ್ಚಬೇಕಪ್ಪ ಅಂದ್ರೆ ತಗ್ಗನ್ನು ತೆಗಿಬೇಕಾಗುತ್ತೆ ಆ ತಗ್ಗನ್ನು ಅಗಿಯಬೇಕಪ್ಪ ಅಂದ್ರೆ ಗುದ್ದಲಿ ಬೇಕು ಆ ಗುದ್ದಲಿಯಿಂದ ಗುದ್ದಲಿ ಸಹಾಯದಿಂದ ಮಣ್ಣನ್ನು ಅಗೆದು ತಗ್ಗನ್ನು ತೆಗೆದು ಸಸ್ಯಗಳನ್ನು ನಾವು ಹಚ್ಚಬೌದು ನೆಡಬೌದು ಹಾಗಾಗಿ ತೋಟಗಾರಿಕೆಯಲ್ಲಿ ರೈತರಿಗೆ ಅತಿ ಹೆಚ್ಚು ಉಪಯುಕ್ತವಾದಂತಹ ಒಂದು ಸಲಕರಣೆ ಗುದ್ದಲಿ ಈ ಗುದ್ದಲಿಗೆ ಇನ್ನೊಂದು ಹೆಸ್ರ್ ಏನಪ್ಪ ಅಂದ್ರೆ ಪಿಕಾಸಿ ಅಂತ ಕರಿತೀವಿ ಈ ಗದುಗಿನ ಭಾಗದಲ್ಲಿ ಪಿಕಾಸಿ ಅಂತ ಕರೀತೀವಿ ಕೊಪ್ಪಳ ಭಾಗದಲ್ಲಿ ಗುದ್ದಲಿ ಅಂತ ಕರೀತೀವಿ ಹಾಗಾಗಿ ಈ ಗುದ್ದಲಿ ಕೂಡ ಸಾಕಷ್ಟು ರೈತರಿಗೆ ಒಂದು ಉತ್ತಮವಾದಂತಹ ಸಲಕರ್ಣೆ ಆಗಿದೆ ಇನ್ನು ತೋಟಗಾರಿಕೆಯಲ್ಲಿ ಮುಂದುವರೆದು ಬಳಸುವಂಥ ಸಾಧನಗಳು ಯಾವುವಪ್ಪ ಅಂದರೆ ಪಂಪು ಪಂಪು ಅಂದರೆ ತೋಟಗಾರಿಕೆಯಲ್ಲಿ ಇರುವಂಥ ಕೆಲವೊಂದು ಬೆಳೆಗಳಿಗೆ ಕ್ರಿಮಿಕೀಟಗಳು ಅಂಟಿಕೊಂಡಿರ್ತವೆ ರೋಗರುಜಿನಗಳು ಬಂದಿರುತ್ತವೆ ಆ ಬೆಳೆಗಳಿಗೆ ರೋಗವನ್ನು ರೋಗ ಆ ಬೆಳೆಗಳಿಗೆ ಅಂಟಿದ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಔಷಧಿಯನು ಸಿಂಪಡಿಸುತ್ತೇವೆ ಔಷಧಿಯನ್ನು ಸಿಂಪಡಿಸಲು ಸಿಂಪಡಿಸಲಿಕ್ಕೆ ಸಹಾಯಕವಾದಂಥ ಒಂದು ಸಾಧನ ಯಾವುದಪ್ಪ ಅಂದ್ರೆ ಪಂಪು ಅಂತ ಕರೀತೀವಿ ಅಥ್ವಾ ಠಾಕಿ ಅಂತ ಕರೀತೀವಿ ಆ ಪಂಪಿನಲ್ಲಿ ನೀರಿನೊಂದಿಗೆ ಕ್ರಿಮಿನಾಶಕ ಔಷಧಿಯನು ನಾವು ಬಳಸಿಕೊಂಡು ಬೆಳೆಗಳಿಗೆ ಪಂಪು ಮಾಡೋದ್ರ ಮುಖಾಂತರ ಸಿಂಪಡನೆ ಮಾಡಿದ್ರೆ ಹಾಗೆ ಆಗುತ್ತದೆ ಸಿಂಪಡನೆ ಮಾಡಿದ್ದರಿಂದ ಬೆಳೆಗಳಿಗೆ ಅಂಟಿದ ರೋಗ ಅಥವಾ ಕ್ರಿಮಿಕೀಟಗಳು ದೂರವಾಗಿ ಬೆಳೆಯು ಉತ್ತಮ ಬೆಳೆದು ಫಸಲನ್ನು ಫಲವನ್ನು ನೀಡುವಂತಹ ಒಂದು ನಿಟ್ಟಿನಲ್ಲಿ ಈ ಪಂಪನ್ನು ನಾವು ಬಳಸುತ್ತೇವೆ ಹಾಗಾಗಿ ರೈತರಿಗೆ ಅತಿ ಹೆಚ್ಚು ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಉಪಯುಕ್ತವಾಗುವಂತಹ ಒಂದು ಸಾಧನ ಪಂಪ್ ಅಂತ ಕರೀತೀವಿ ಹಾಗಾಗಿ ಈ ಪಂಪನ್ನೂ ಕೂಡ ನಾವು ಎಲ್ಲ ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ರೈತರೂ ಕೂಡ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಳಸುತ್ತಾರೆ ಅದರಲ್ಲಿ ಡಿಸೇಲ್ ಪಂಪು ಮತ್ತು ಕೈ ಪಂಪು ಮತ್ತು ಕರೆಂಟಿನ ಪಂಪು ಈ ರೀತಿ ಪಂಪುಗಳಲ್ಲಿ ಸಾಕಷ್ಟು ವಿಧಗಳಿವೆ ಅವುಗಳನ್ನು ನಾವು ಆ ಒಂದು ಜಮೀನಿನ ಒಂದು ಆಧಾರದ ಮೇಲೆ ನಾವು ಪಂಪನ್ನು ರೈತರು ಖರೀದಿ ಮಾಡಿ ತಮ್ಮ ತೋಟಗಾರಿಕೆಯಲ್ಲಿ ಬಳಸುತ್ತಾರೆ ಹಾಗಾಗಿ ತೋಟಗಾರಿಕೆಯಲ್ಲಿ ಮುಂದುವರೆದು ಬಳಸುವಂತಹ ಸಾಧನಗಳು ಯಾವುವಪ್ಪ ಅಂದರೆ ರೈತನ ಮಿತ್ರ ಎಂದೇ ಹೆಸ್ರುವಾಸಿಯಾದಂಥ ಟ್ರ್ಯಾಕ್ಟರ್ ಅಂದರೆ ಟ್ಯಾಕ್ಟ್ರಿ ಅಂತ ಕರೀತೀವಿ ಹಾ ಟ್ಯಾಕ್ಟ್ರಿಯನ್ನೂ ಕೂಡ ನಾವು ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಬಳಸುತ್ತೇವೆ ಹಾಗೂ ಅದು ರೈತ ಅತಿ ಹೆಚ್ಚು ರೈತನ ಕೆಲಸ ಮಾಡುವಂತಹ ಒಂದು ವಾಹನ ಯಾವುದಪ್ಪ ಅಂದ್ರೆ ಟ್ರ್ಯಾಕ್ಟರ್ ಯಾಕಂದ್ರೆ ಈ ಟ್ರ್ಯಾಕ್ಟರ ಹೊಲವನ್ನು ಉಳುಮೆ ಮಾಡಲು ಹೊಲವನ್ನು ಬಿತ್ತನೆ ಮಾಡಲು ಹೊಲವನ್ನು ನೇಗಿಲು ಹೊಡೆಯಲು ಕುಂಟೆ ಹೊಡೆಯಲು ಹಾಗೂ ಕಳೆನಾಶಕ ಸಿಂಪಡಿಸಲು ಕಳೆಯನ್ನು ತೆಗೆಯಲು ಬೆಳೆಯನ್ನು ಕಟ್ಟು ಮಾಡಲು ಮತ್ತು ಬೆಳೆಯ ಹಾದನೊಂದು ಬೆಳೆದ ನಂತರ ಅದು ಫಸಲನ್ನು ಹೊತ್ತು ತರಲು ಮತ್ತು ಮೇವು ಮತ್ತು ಕೃಷಿಯ ಸಲಕರ್ಣಳ್ಗಳನ್ನು ಮತ್ತು ರೈತರನ್ನು ಒಯ್ ಕೊಂಡೊಯ್ಯಲು ಈ ರೀತಿ ನಾನಾ ರೀತಿಯಿಂದ ಬಹು ಉಪಯುಕ್ತವಾದಂತಹ ಒಂದು ಸಾಧನ ಯಾವುದಪ್ಪ ಅಂದ್ರೆ ಟ್ರ್ಯಾಕ್ಟರ್ ಅಂತ ಕರೀತೀವಿ ರೈತನಿಗೆ ಟ್ರ್ಯಾಕ್ಟರ್ ಇದ್ದರೆ ಸಾಕು ಅದು ಹತ್ತು ರೈತರಿಗೆ ಸಮಾನವಾದಂತಹ ಒಂದು ಟ್ಯಾಕ್ಟರ್ ಸಮ ಅಂತಂದು ಹೇಳ್ತೀವಿ ಹಾಗಾಗಿ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರನ್ನು ರೈತರು ಅತಿ ಹೆಚ್ಚು ಬಳಸ್ತಾ ಇದ್ದಾರೆ ಹಾಗಾಗಿ ತೋಟ್ಗಾರಿಕೆ ನಾವು ಮಾಡಿವಿ ಅಂದಮೇಲೆ ಒಂದು ಟ್ಯಾಕ್ಟರ್ ಸಹಾಯಕ ಅವಶ್ಯಕ ಇದ್ದೇ ಇರುತ್ತೆ ಹಾಗಾಗಿ ಆ ಹಾದಿ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ರೈತರು ಎತ್ತು ಬಳಸಿಕೊಂಡು ಎತ್ತುಗಳನ್ನು ಬಳಸಿಕೊಂಡು ಉಳುಮೆ ಮಾಡ್ತಾ ಇದ್ರು ಚಕ್ಡಿಯನ್ನು ಬಳಸಿಕೊಂಡು ಕೃಷಿಯ ತೋಟಗಾರಿಕೆಯ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದರು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟ್ರರನ್ನು ಬಳಸಿಕೊಂಡು ರೈತರು ತಮ್ಮ ತೋಟಗಾರಿಕೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಬಳಸುವಂಥ ಒಂದು ಸಾಧನ ಸಲಕರಣೆ ಯಾವುದಪ್ಪ ಅಂದ್ರೆ ಟ್ರ್ಯಾಕ್ಟ್ರ್ ಅಂತ ಕರೀತೀವಿ ಹೀಗೆ ವೀಕ್ಷಕರೇ ತೋಟಗಾರಿಕೆಯಲ್ಲಿ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಸಲಕರ್ಣೆಗಳ್ನ ಬಳಸುತ್ತೇವೆ ಕಾಳು ಕಡಿ ಹಾಕುವಂಥ ಮಿಷನ್ ಇರ್ಬೋದು ಮತ್ತು ಸಣ್ಣ ಪುಟ್ಟ ಸಲಕರಣೆ ಇರ್ಬೋದು ಬುಟ್ಟಿ ಇರ್ಬೋದು ರೈತರಿಗೆ ಸಹಾಯಕವಾಗುವಂಥ ಕೆಲವೊಂದು ಮಸೀನುಗಳು ಇರ್ಬೋದು ಮತ್ತು ಬೆಳೆಯನ್ನು ಹೊತ್ತು ತರುವಂಥ ಕೆಲವೊಂದು ಸಾಧನಗಳು ಇರ್ಬೋದು ಈ ರೀತಿಯಾದಂತಹ ಸಾಕಷ್ಟು ಸಾಧನಗಳನ್ನು ಸಲಕರಣೆಗಳನ್ನು ನಾವು ತೋಟಗಾರಿಕೆಯಲ್ಲಿ ಬಳಸುತ್ತೇವೆ ಹೇಳುತ್ತಾ ಹೋದ್ರೆ ಇನ್ನೂ ಸಾಕಷ್ಟು ಸಲಕರಣೆಗಳನ್ನು ನಾವು ಕಾಣಬೌದು ಹಾಗಾಗಿ ನಾನು ಪ್ರಮುಖವಾದಂತಹ ಸಾಧನಗಳ ಬಗ್ಗೆ ಈ ಒಂದು ತೋಟ್ಗಾರಿಕೆಯಲ್ಲಿ ಬಳಸುವಂಥ ಪ್ರಮುಖವಾದಂಥ ಸಾಧನ ಬಗ್ಗೆ ನಾನು ಇಂದಿನ ದಿವಸ ಈ ಒಂದು ಉತ್ತಮವಾದಂತಹ ಒಂದು ಅವಕಾಶ ಇರೋದರಿಂದ ಈ ಒಂದು ಸಲಕರಣೆಗಳ ಕುರಿತು ನಾನು ಒಂದು ಚಿಕ್ಕದಾದಂಥ ಮಾಹಿತಿನೂ ನೀಡ್ಲು ಬಯಸಿದ್ದೇನೆ ಹಾಗಾಗಿ ಇಂಥ ರೈತರಿಗೆ ಬಳಸುವಂತಹ ಒಂದು ಸಲಕರಣೆಗಳನ್ನು ರೈತರು ಬಳಸಿಕೊಂಡು ತಮ್ಮದಾದಂಥ ಒಂದು ತೋಟಗಾರಿಕೆಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ